ಜೂನ್ಗೆ ಜೋಳ ಬಿತ್ತಿತಿವಿ ಜೋಳ ಬಿತ್ತಿಂದೇ ನಾ ಎಲ್ಲ ಹೊಲ್ಗುಳೆಲ್ಲ ಹದ ಮಾಡಿರ್ತಿವಿ ಜ್ಯೂನ್ಗ ಜ್ಯೂನಿಗೆ ಮಳೆ ಬಂತು ಅಂದ ಕೂಡ್ಲೆ ಪಸ್ಟ್ ಬಿತ್ತದೆ ಉಣ್ಣೋ ಜೋಳ ಊಟದ ಮಾ ಊಟ ಮಾಡೋ ಜೋಳ ಅದು ಬಿತ್ತಿ ಒಂದು ತಿಂಗ್ಳಾದ ನಂತರ ನಾವು ಇದು ಗೊಬ್ಬರ ಹಾಕ್ತಿವಿ ಗೊಬ್ಬರ ಅಂದರೆ ವೀರ್ಯ ವೀರ್ಯಾ ಆಮೇಲೇ ಇದು ಡಿ ಎಫ್ ಪಿ ಮಿಕ್ಸ್ ಮಾಡಿ ಪಸ್ಟ್ ಬ್ಯ ಇದು ಜೋಳದ್ ಜೊತೆಗೆನೇ ಡಿ ಎಪ್ ಪಿ ಬಿತ್ತಿರ್ತೀವಿ ಆಮೇಲೆ ವೀರ್ಯನಾ ಡಿ ಎಪ್ ಪಿನಾ ಕಲಸಿ ಹಾಕ್ತಿವ್ ಹಾಕಿದ್ ನಂತರ ಒಂದು ತಿಂಗ್ಳು ಆದಮೇಲೆ ಕಳೆ ತೆಗಿತೀವಿ ಕಳೆ ತೆಗದ್ಮೇಲೆ ಮತ್ತು ಒಂದು ಎರಡು ತಿಂಗ್ಳು ಬಿಟ್ಟು ಮತ್ತು ವೀರ್ಯವಾ ವೀರ್ಯ ಹಾಕ್ತಿವಿ ಅದನ್ನು ಹೊಡಿ ಬಾ ಜೋಳ ಹೊಡಿ ಬಂದ ನಂತರ ವೀರ್ಯ ಹಾಕ್ತಿವಿ ವೀರ್ಯ ಹಾಕಿಂದೆ ಎಲ್ಲ ತೆನೆ ಗಿನೆ ಬಂದಿನ್ನ ಅದನ್ನೆಲ್ಲ ಕೊಯ್ದು ಚೆನ್ನಾಗ್ ಒಣಗಿಸಿ ಇದುನ್ನ ಮಾಡ್ತೀವಿ ಆಮೇಲೆ ಸಜ್ಜೆ ಸಜ್ಜೇ ಅದೂ ಎಷ್ಟೂ ಯಾ ಎಪ್ಪತೈದು ದಿನಕ್ಕೆಲ್ಲ ಬಂದುಬಿಡ್ತತೆ ಸಜ್ಜಿ ಅದಕ್ಕಾ ನಾವು ಸೆಜ್ಜಿನ ಇದು ಡಿ ಎ ಪಿ ಸಜ್ಜೆ ಮಿಕ್ಸ್ ಮಾಡಿಕ್ಯಂದು ಇದು ಕೊಳಿವ್ಯಾಗಾ ಕೊಳಿವ್ಯಾಗ್ ಹಾಕ್ತಿವಿ ಹಾಕಿಂದೆ ಅದು ಎರಡು ತಿಂಗಳಿಗೆ ಬರ್ತತಿ ಈ ವೀರ್ಯ ಗೀರ್ಯಾ ಎಲ್ಲ ಉಗ್ತೀವಿ ವೀರ್ಯ ಡಿ ಎ ಪಿ ಎಲ್ಲ ಕಲಿಸ್ಕ್ಯಂಡು ಮಳೆ ಬಂದಾಗ ಉಗ್ತಿವಿ ವೀರ್ಯ ಆದ ನಂತರ ಮತ್ತು ಶೇಂಗಾ ಶೇಂಗಾ ಬಿತತ್ತೀವಿ ಶೇಂಗಾಕನ್ನು ಕಡ್ಲೆ ಉಪ್ಪು ಒಬ್ಬರು ಕಡ್ಲೆ ಹಾಕ್ಯಂತ್ ಹೋಗತು ಒಬ್ಬರು ಉಪ್ಪು ಹಾಕ್ಯಂತ್ ಹೋಗದು ಅದನ್ನು ಹಾಕ್ತಿವ್ ಹಾಕಿದ್ ನಂತರ ಒಂದು ತಿಂಗ್ಳು ಆದ ನಂತರ ಅದಕ್ಕೆ ಇದು ಅದೊಂದು ಏನು ಮಿಕ್ಸ್ ಪೌಡ್ರ್ ಬರ್ತತೇ ಆ ಪೌಡ್ರ್ ಉಗ್ತಿವಿ ಆ ಪೌಡ್ರು ಉಗ್ಗಿಂದೇ ಒಂದು ಒಂದು ತಿಂಗಳಿಗೆ ಕಳೆ ಇದು ಕಳೆ ತೆಗಿತೀವಿ ಕಳೆ ತೆಗದ್ ನಂತರ ಮತ್ತು ನೀರು ಕಟ್ಟಿ ಮಳೆ ಬಂದಿಂದೆ ಮತ್ತು ಅದ್ಕೊಂದು ಗೊಬ್ಬರ ಹಾಕ್ತಿವಿ ವೀರ್ಯ ವೀರ್ಯಾಗಲಿ ಆಮೇಲೆ ಇದು ಡಿ ಎ ಪಿ ಆಗಲಿ ಕಲಸ್ಕೊಂಡು ಅದನ್ನು ಅದನ್ನು ಗೊಬ್ಬರ ಹಾಕ್ತಿವ್ ಗೊಬ್ಬರ ಹಾಕಿಂದೆ ಅದು ಮೂರು ತಿಂಗ್ಳು ತುಂಬಿ ನಾಲ್ಕು ತಿಂಗ್ಳಕಾ ಬಂದಿದ್ದು ಅದುಕ್ಕ ನಾವು ಕಿತ್ತತೀವಿ ಕಿತ್ತಿಂದೆ ಅವೊಂದು ನಾಲ್ಕು ಐದು ದಿವ್ಸ ಚೆನ್ನಾಗಿ ಒಣಗಿಸ್ತಿವಿ ಒಣಗಿಸಿ ಅದು ಅಲ್ಲೆ ಅದಕ್ಕಾ ಬರ್ತತೆ ಆಮೇಲೆ ಮೆಕ್ಕೆಜೋಳ ಮೆಕ್ಕೆಜೋಳ ಅದನ್ನ ಉಪ್ಪು ಹಾಕ್ಯಂತ ಹೋದಂಗಲ್ಲಾ ಒಂದೊಂದೇ ಒನೊಂದೆ ಗೇಣ್ಗೆ ಒಂದು ಮೊಳ್ಕ್ ಒಂದು ಹಾಕ್ಯಂತ ಹೋಕ್ಕಿವ್ ಅದು ಹಾಕಿಂದೆ ಮತ್ತು ಒಂದು ಸ್ವಲ್ಪ ದಿವ್ಸ ಬಿಟ್ಟು ತಿಂಗ್ಳಾದ ಮೇಲೆ ವೀರ್ಯ ಹಾಕ್ತಿವಿ ತಿಂಗ್ಳಾದ ಮೇಲೆ ವೀರ್ಯ ಹಾಕಿಂದೆ ಅದಕ್ಕಾ ಕಳೆ ತೆಗಿತಿವಿ ಕಳೆ ತೆಗ್ದಿಂದೆ ಮತ್ತು ಒಂದು ಎರಡು ತಿಂಗ್ಳು ಬಿಟ್ಟು ಅದಕ್ಕೆ ಮತ್ತು ಒಂದುಸಲ ವೀರ್ಯ ಹಾಕ್ತಿವ್ ಒಂದು ಪಲ್ಲಕ್ಕ ಎರಡು ಎರಡು ಸಲ ಗೊಬ್ಬರ ಹಾಕ್ತಿವಿ ಗೊಬ್ಬರ ಹಾಕಿದ್ ನಂತರ ಅದು ಅಂಪಿಗೆ ಬರ್ತತೆ ಅಂಪಿಗ್ ಬಂದಿಂದೆ ಮೆಕ್ಕೆಜೋಳ ಮುರಿತೀವಿ ಅದನ್ನು ಮುರಿದ್ಮೇಲೆ ಸಡಗ್ನಾ ಅದ್ನ ಹಾಕ್ಸಲ್ಲಾ ಸ್ವಲ್ಪ್ ದಿನ ಬಿಡ್ತೀವಿ ಸ್ವಲ್ಪ ಒಣಗಿ ಬಿಡ್ತೀವಿ ಅದು ಹಾಕ್ತಿವ್ ಹಾಕಿಂದೆ ಮತ್ತು ರಾಗಿ ಬಿತ್ತತೀವಿ ರಾಗಿ ಉಪ್ಪು ಎಲ್ಲ ಕಲಸಿ ರಾಗಿ ಬಿತ್ತತ್ತಿವಿ ರಾಗಿ ಬಿತ್ತಿದ್ನ ಅದಕ್ಕೆ ಇದಕ್ಕೆ ಹೆಂಗ್ ಮಾಡ್ತೀವಿ ಅದ್ಕೆ ಹಂಗೆ ಮಾಡ್ತೀವಿ ಅದಕ್ ಹಂಗ್ ಮಾಡಿಂದೆ ಅದು ರಾಗಿ ಎಪ್ಪತೈದು ದಿವ್ಸಕ್ಕೆ ಫಸ್ಟಿಗೆ ಬಂದುಬಿಡ್ತೆ ಎರಡು ಎರಡುವರೆ ತಿಂಗಳು ರಾಗಿ ಬಂದುಬಿಡ್ತೈತೆ ಯಾಕಂದ್ರೆ ಅದು ಮೂರು ನಮೂನಿ ಇತ್ತು ರಾಗಿ ಆರು ತಿಂಗ್ಳಿಗೆ ಒಂದುಸಲ ಐತಿ ಎಪ್ಪತ್ತೊಂದು ದಿನ್ದೊಂದು ಒಂದು ಒಂದುಸಲ ಐತಿ ರಾಗಿ ಆರು ತಿಂಗಳಿಗೆ ಸುಗ್ಗಿಗಾದ್ರೆ ಆರು ತಿಂಗ್ಳಿಗೆ ಹಾಕ್ತಿವ್ ಬೇಸಿಗ್ಯಾದ್ರೆ ಎಪ್ಪತ್ತೊಂದು ದಿನದ ರಾಗಿ ಹಾಕ್ತಿವಿ ಆರು ತಿಂಗಳಿಗಾಗಿ ಆರು ಹಾಕಾ ರಾಗಿ ಅಂದ್ರೆ ನಮಗ್ ಚೆನ್ನಾಗ್ ಬಾಳಿಕೆ ಆಕ್ತೈತೆ ಯಾಕಂದ್ರೆ ಮನೆಗೆ ಮಾರೋಕ್ ಗಿರಕ್ ಏನು ಹಾಕೋದಲ್ಲ ಇದು ಬೇಸಿಗೆ ರಾಗಿ ಹಾಕ್ತಿವಲ್ಲ ಬೇಸ್ಗಿರಾಗಿ ಅಂದ್ರೆ ನಮಗ್ ಮಾರೋಕ್ಕ ಚೆನ್ನಾಗ ರೇಟುನು ಬರ್ತತಿ ಇಳುವರಿನೂ ಬರ್ತತಿ ಇದು ಜೋಳ ಉಣ್ಣೊ ಜೋಳ ನಾವು ಒಂದು ಪಾಕಿಟು ಮೂರು ಸೇರು ಹಾಕಿದ್ರೆ ಮೂವತ್ತೆರಡು ಪಾಕಿಟು ಮೂವತ್ತು ಪಾಕಿಟು ಆ ಥರ ಬೆಳಿತೀವಿ ಅದಕ್ಕೆ ರೇಟು ಮೂರುವರೆ ಸಾವಿರ ಮೂರು ಸಾವಿರದ ಆರುನೂರು ಮೂರು ಸಾವಿರ ಮತ್ತು ಮೂರು ಸಾವಿರದ ಇನ್ನೂರು ಮುನ್ನೂರು ಈ ಥರ ಬೆಳೆ ಸಿಗ್ತೈತೆ ಮತ್ತು ಇನ್ನು ಒಂದು ಮಂಡಕ್ಕಿ ಜೋಳ ಅಂತ ಹಾಕ್ತಿವಿ ಮಂಡಕ್ಕಿ ಆಗ್ತೈತೆ ಅಲ್ಲ ಆ ಜೋಳ ಹಾಕ್ತಿವಿ ಅದು ಆರು ಸಾವಿರದ ನಾಲ್ಕುನೂರು ಆರು ಸಾವಿರದ ಐದುನೂರು ಆರು ಸಾವಿರದ ಆರುನೂರು ಆ ಥರ ಅದನ್ನ ಬೆಳಿತೀವಿ ನಮಗೇ ಇದು ಸುಗ್ಗಿ ದಿನ ಐತಲ್ಲ ನಮಗ್ ಜಾಸ್ತಿ ಇಳುವರಿ ಕೊಡ್ತತಿ ಬೇಸ್ಗಿ ಟೈಮ್ನಾಗ ಅಂದರೆ ಶೇಂಗಾ ಹಾಕ್ತಿವಿ ಶೇಂಗಾ ಹಾಕ್ತಿವಿ ಆಮೇಲೇ ಇದು ಅಲಸಂದಿ ಹಾಕ್ತಿವಿ ಆಮೇಲೆ ರಾಗಿ ಹಾಕ್ತಿವಿ ಆಮೇಲೆ ಇದು ಇದು ಮ ಇದು ಉದ್ದು ಹಾಕ್ತಿವ್ ಉದ್ದು ಗೊತ್ತಲ್ಲ ಉದ್ದು ಉದ್ದು ಹಾಕ್ತಿವಿ ಅವು ಹಾಕಿಂದೆ ಸ್ವಲ್ಪ್ ದಿನ ಆದಮೇಲೆ ಮತ್ತು ಅವು ಶೇಂಗಕಿನ್ನ ಮುಂಚಿತ್ವಾಗಿ ಬಂದುಬಿಡ್ತೈತೆ ಅದು ಉದ್ದು ಉದ್ದೂ ಅಲಸಂದೆ ಆಮೇಲೆ ಇನ್ನು ಒಂದು ಮಡಕೆ ಅಂತ ಹಾಕ್ತಿವ್ ಮಡಕೆ ಅಂತ ಹಾಕ್ತಿವಿ ಮಡಕೆ ಅಂದ್ರೆ ಬಳ್ಳಿ ಅದು ಕಾಳು ಸಣ್ಣದಾಗಿ ಇರ್ತತಿ ಉಣ್ಣೋಕೆ ಆರೋಗ್ಯಕ್ಕೆ ಒಳ್ಳೇದು ಅದು ಅದನ್ನು ಹಾಕ್ತಿವಿ ಅದನ್ನು ಹಾಕಿಂದೆ ಜಾಸ್ತಿ ಇಳುವರಿ ಅಂದರೆ ಬೇಸ್ಗಿದ್ ಸುಗ್ಗಿದು ಬರ್ತತೆ ರಾಗಿ ಜಾಸ್ತಿ ಬರ್ತತೆ ಅಂದ್ರೆ ಬೇಸ್ಗಿ ರಾಗಿನೇ ಇಳುವರಿ ಬರ್ತತೆ ಅದು ಆವಾಗ ನನಗ್ ಬೇಸ್ಗಿ ರಾಗಿ ಸುಗ್ಗಿ ರಾಗಿ ಆದ್ರೆ ಎರಡು ಸಾವಿರ ಚಿಲ್ಲರೆ ಸಿಕ್ತತಿ ಬೇಸ್ಗಿ ರಾಗಿ ಅದರ ಮೂರು ಸಾವಿರ ಚಿಲ್ಲರೆ ಸಿಕ್ತತಿ ಬ್ಯಾಸ್ಗೆ ಅಂದ್ರೆ ಬೆಳ್ಳಗೆ ಇರ್ತಾವಲ್ಲ ಅಂಗಾಗಿ ರೇಟು ಜಾಸ್ತಿ ಸಿಕ್ತತೆ ಶೇಂಗಾ ಅಂದರೆ ಆರು ಸಾವಿರ ರೂಪಾಯ್ಗ್ ಒಂದು ಕಿಂಟಾಲು ಆರುವರೆ ಸಾವ್ರ ರುಪಾಯ್ಗೆ ಒನ್ ಕಿಂಟಾಲು ಏಳು ಸಾವಿರ ರೂಪಾಯ್ಗ್ ಒನ್ ಕಿಂಟಾಲು ರೇಟ್ ಮಾರ್ಕೆಟ್ ರೇಟ್ ಹೆಂಗ್ ಹೆಂಗ್ ಇರ್ತತಿ ಹಂಗಂಗ್ ಇರ್ತತೆ ಅಲಸಂದಿ ಎಂಟು ಸಾವಿರಲಿಂದ ಏಳು ಸಾವಿರಲಿಂದ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ತನಕ ಅಲಸಂದಿ ರೇಟ್ ಇರ್ತತಿ ಕಿಂಟಾಲಿಗೆ ಅಂತು ಬಿ ಇಳುವರಿ ಚೆನ್ನಾಗ್ ಬರ್ತತಿ ನಮಗೇನು ಅಂದರೆ ಜಾಸ್ತಿ ಕೃಷಿ ಇರೋದ್ರಿಂದ ಇಳುವರಿ ಜಾಸ್ತಿ ಬರ್ತತಿ ಕಷ್ಟ ಪಡೋ ಅಂಥದ್ ಏನಿಲ್ಲ